ನಾವು ನಮ್ಮ ಮನೆಯವರು ಫಸ್ಟು ಸೋಫಾ ಸೆಟ್ ತೊಗೋಬೇಕು ಅಂದ್ಕೊತಿದ್ದೆ ಬಟ್ ನಮ್ಮನೆಲ್ಲಿ ಅಪ್ಪ ಬೇಡ ಏನಕ್ಕೆ ಅಂಥೇಳಿದರು ಬಟ್ ನಾವು ಹೋಗಿ ಪಕ್ಕದ ಮನೆಯಲ್ಲಿದ್ದ ಪ್ರಾಡಕ್ಟನ್ನು ನೋಡ್ದಾಗ ನಮ್ಗೆ ಇಷ್ಟ ಆಯ್ತು ಮತ್ತೆ ನಾವು ಎಲ್ಲಿ ತೊಗೊಂಡ್ರಿ ಅಂತ ಕೇಳಿದರೆ ಅವ್ರು ಇಂಥ ಕಂಪ್ನಿಯಲ್ಲಿ ತೊಗೊಂಡಿವಿ ಅಂಥೇಳಿದಾಗ ನಾವು ನಮ್ಮನೆಯವರೆಲ್ಲ ಹೋಗಿ ಎಲ್ಲ ಚೆಕ್ ಮಾಡಿ ಬೈ ಮಾಡಿದ್ವಿ ಚೆನ್ನಾಗಿತ್ತು ಪ್ರಾಡಕ್ಟು ಮತ್ತು ನಾವೆಲ್ಲ ಹಾಲಲೆಲ್ಲ ಹಾಕಿದರೆ ಬೇರೆ ಪಕ್ಕದ ಮನೆಯವರೆಲ್ಲ ಬಂದು ಎಲ್ಲಿ ತೊಗೊಂಡ್ರಿ ಚೆನ್ನಾಗಿದೆ ಹಿಂಗೆ ವಾರಂಟಿ ಎಷ್ಟು ದಿನ ಕೊಟ್ಟಿದ್ರು ಹಂಗೆ ಹಿಂಗೆ ಕೇಳಿದರು ಒಂದು ಫೈವ್ ಇಯರ್ ವಾರಂಟಿ ಇದೆ ಪ್ರಾಡಕ್ಟೆಲ್ಲ ಮಸ್ತಿದೆ ಅಂತ ಹೇಳಿದರೆ ಆ್ಯಂಡ್ ಅದನ್ನು ಬೈ ಮಾಡ್ದಾಗ ನಮ್ಗೆ ಅಮೌಂಟುನು ಕಡಿಮೆ ಬಿತ್ತು ಸೊ ಅದಕ್ಕೆ ನಮ್ಮ ಪಕ್ಕದ ಮನೆಯವ್ರಿಗೆಲ್ಲ ರೆಫರ್ ಮಾಡಿದ್ರೆ ಅವರೆಲ್ಲರು ಬೈ ಮಾಡಿದ್ದಾರೆ ಅದನ್ನು ವಾಶ್ ಮಾಡ್ಕೊಬೋದು ಏನನ ಗಲೀಜಾಗಿದ್ರೂ ವಾಶ್ ಮಾಡಿ ಎಲ್ಲ ಇದ್ಮಾಡಬೋದು ಅಂತ ಪ್ರಾಬ್ಲಮ್ ಏನಿಲ್ಲ ಸೊ ಪ್ರಾಡಕ್ಟ್ ಮಾತ್ರ ಚೆನ್ನಾಗಿತ್ತು ಅಕ್ಕಪಕ್ಕ ಮನೆಯವರು ಚೆನ್ನಾಗಿ ಬೈ ಮಾಡ್ಕೊಂಡ್ರು ಎಲ್ಲ ಬೈ ಮಾಡಿದ್ರು ಪ್ರಾಡಕ್ಟಂತು ಮಸ್ತಿತ್ತು